ಈಗ ಒಂದು ಗಿಡ ನೆಡುವುದರಲ್ಲಿ ಕೂಡ ಅದನ್ನು ಹೊಂಡ ತೆಗೆದು ಅದಕ್ಕೆ ಸ್ವಲ್ಪ ಅದಕ್ಕೆ ಹೊಂಡ ತೆಗೆದು ಅದಕ್ಕೆ ಗಿಡ ನೆ ಇಟ್ಟು ಅದಕ್ಕೆ ಗೊಬ್ಬರ ಹಾಕಿ ಮಣ್ಣಾಕಿ ಮತ್ತೆ ನೀರಾಕಿ ಅದನ್ನು ನೆಡಬೇಕು ಮತ್ತೆ ಒಂದು ಗೆಣಸಿನ ಗಿ ದರ ಅಂದರೆ ಉದ್ದ ಅದನ್ನು ಗಿಡ ನೆಟ್ಟು ನೆಟ್ಟು ನೆಟ್ಟುಕೊಂಡು ಅದು ಜೀವ ಬಂದಮೇಲೆ ಅದಕ್ಕೆ ಅದು ತುಂಡು ತುಂಡು ಮಾಡಿ ಪೀಸ್ ಮಾಡಿ ಅದನ್ನು ನೆಡಬೇಕು ನೆಟ್ಟು ಅದಕ್ಕೆ ಮತ್ತೆ ಅದು ಸ್ವಲ್ಪ ಬಳ್ಳಿ ಬ ಬಿಡುವಾಗ ಅದಕ್ಕೆ ಬೂದಿ ಬೂದಿ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಮುಚ್ಚಿ ಮಣ್ಣು ಮುಚ್ಚಿ ಮತ್ತೆ ಅದಕ್ಕೆ ಮೂರು ದಿನ ನೀರಾಕಬೇಕು ಮತ್ತೆ ಹೂವಿನ ಗಿಡ ನೆಡುವಾಗಲು ಹಾಗೆ ಅದಕ್ಕೆ ಹೊಂಡ ತೆಗೆದು ಅದಕ್ಕೆ ಮಣ್ಣಾಕಿ ಮತ್ತೆ ಅದು ಜೀವ ಬಂದಮೇಲೆ ಮತ್ತೆ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರಾಕಿ ಅದನ್ನು ಇದುಮಾಡ್ಬೇಕು ಒಂದು ತರಕಾರಿ ಗಿಡ ಅಂದರೆ ಒಂದು ಬೀಜ ಸೌತೆ ಬೀಜ ಅದನ್ನು ಕೂಡಾ ನಾವು ಮೊಳಕೆ ಬರಿಸಿ ನೀರಲ್ಲಿ ಸ್ವಲ್ಪ ಮಣ್ಣು ಮಣ್ಣು ಅದನ್ನು ಸ್ವಲ್ಪ ಹೊಂಡ ಮಾಡಿ ಅದನ್ ಬೀಜ ಹಾಕಿ ಅದು ಮೊಳಕೆ ಬಂದಮೇಲೆ ಅದನ್ನು ಅದನ್ನು ಅದು ಅದರಿಂದ ಪ್ರತ್ಯೇಕ ತೆಗೆದು ದರ ಮಾಡಿ ಅದಕ್ಕೆ ಉದ್ದ ಹೊಂಡ ಮಾಡಿ ಅದನ್ನು ನೆಡಬೇಕು ಮತ್ತೆ ಬಾಳೆ ಗಿಡ ನೆಡುವಾಗಲು ಹಾಗೆ ಅದರದ್ದು ಸಣ್ಣ ಸಸಿ ತಂದು ಆ ಸಸಿ ತಂದು ಅದಕ್ಕೆ ಹೊಂಡ ದೊಡ್ಡ ಹೊಂಡ ಮಾಡಿ ಸಸಿಗೆ ಬಾಳೆಗಿಡ ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿ ಮತ್ತೆ ಬೂದಿಯೆಲ್ಲ ಹಾಕಿ ನೆಡಬೇಕು ಮತ್ತೆ ನೀರಾಕಬೇಕು ಟೊಮೆಟೊ ಗಿಡ ಹಾಗೇ ಟೊಮೆಟೊ ಗಿಡ ಬೀಜ ಹಾಕಿ ಅದಕ್ಕೆ ಗಿಡ ಆಗಿ ಅದನ್ನು ಕೂಡ ಸ್ವಲ್ಪ ಹೊಂಡದ್ದು ಮಣ್ಣು ತೆಗೆದು ಅದನ್ನು ಕೂಡ ನೆಡ್ಬೇಕು ಗುಲಾಬಿ ಗಿಡ ಕೂಡ ಹಾಗೆ ಗುಲಾಬಿ ಗಿಡ ತ್ ಅದನ್ನು ಒಂದು ಯಾರತ್ರಾದರು ಗಿಡ ತಂದು ಅದನ್ನು ನೆಡುವಾಗ ಕೂಡ ಅದಕ್ಕೆ ಹೊಂಡ ತೆಗೆದು ಅದಕ್ಕೆ ನೀರಾಕಿ ಅದಕ್ಕೆ ಸ್ವಲ್ಪ ಹೊಯ್ಗೆ ಹಾಕಿ ಮಣ್ಣು ಕೆಂಪು ಮಣ್ಣಾಕಿ ಅದನ್ನು ಗಿಡ ನೆಡಬೇಕು ನೆಡಬೇಕು ಮತ್ತೆ ಇದು ಹಲಸಿನ ಗಿಡ ಸಸಿ ತಂದು ಅದರದ್ದು ಗಿಡ ಕೂಡ ಅದಕ್ಕೆ ಹಲಸಿನ ಗಿಡಕ್ಕೆ ಹೊಂಡ ತೆಗೆದು ಗೊಬ್ಬರ ಹಾಕಿ ಅದನ್ನು ಮಣ್ಣು ಮುಚ್ಚಿ ಅದಕ್ಕೆ ನೀರಾಕಿ ಅದನ್ನು ಕೂಡ ಹಾಗೇ ಮಾಡಬೇಕು ಮತ್ತೆ ಮಲ್ಲಿಗೆ ಗಿಡ ಕೂಡಾ ಹಾಗೆ ಮಲ್ಲಿಗೆ ಗಿಡ ನೆಡುವಾಗ ಕೂಡ ಹಾಗೆ ಹೊಂಡ ತೆಗೆದು ಅದಕ್ಕೆ ಸ್ಪ್ರೇ ತಂದು ಅದಕ್ಕೆ ವರ್ಶ ವರ್ಷ ವರ್ಷ ಅದಕ್ಕೆ ಬುಡಕ್ಕೆ ಬುಡ ಸರಿ ಮಾಡಿ ಅದಕ್ಕೆ ಮಣ್ಣು ಹೊಯ್ದು ಎಲ್ಲ ನೀರಾಕಿ ಅದನ್ನು ಕೂಡ ಹಾಗೆ ಮಾಡಬೇಕು